ನಮಗೆ ಮೇಲುಕೋಟೆ ಪುಳಿಯೊಗರೆ ಅಂದರೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಇರುವುದರಿಂದ ಮೇಲುಕೋಟೆ ಪುಳಿಯೊಗ್ರೆಯನ್ನು ಓಟಲ್ ವೆಂಕಟಾಚಾರ್ಯ ಹೋಟೆಲ್ನಿಂದ ತರಿಸಬೇಕಾಗಿದೆ ಅಲ್ಲಿ ಒಂದು ಮೂರು ಕೆಜಿ ಯಷ್ಟು ನಮಗೇ ಮೇಲುಕೋಟೆ ಪುಳಿಯೊಗರೆ ಬೇಕಾಗಿದೆ ಅಲ್ಲಿ ಪುಳಿಯೊಗರೆ ತುಂಬ ಚೆನ್ನಾಗಿದೆ ಅಂತ ಸ್ಥಳೀಯರೆಲ್ಲ ಹೇಳ್ತಿದಾರೆ ಅಲ್ಲಿ ತರಿಸ್ಬೇಕಾಗಿತ್ತು ಯಾವ ರೀತಿ ಇದೆ ಚೆನ್ನಾಗಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಬೇಕಿತ್ತು